ನಮ್ಮ ಚಿಕ್ಕಮಗ್ಳೂರಿನಲ್ಲಿ ಜಿಲ್ಲೆಯಲ್ಲಿ ಆಚರಿಸುವ ಪ್ರಮುಖ ಸಂಪ್ರದಾಯಿಕ ಉತ್ಸವಗಳು ಅಂದರೆ ಯುಗಾದಿ ದೀಪಾವಳಿ ಮತ್ತು ಸಂಕ್ರಾಂತಿ ಮ ಇಷ್ಟು ಹಬ್ಬಗಳನ್ನು ಆಚರಿಸುತ್ತಾರೆ ದೀಪಾವಳಿ ಅಂದರೆ ಎಲ್ಲ ಮನೆ ಮಂದಿ ಎಲ್ಲು ನಮ್ಮ ದೇವಿರಮ್ಮ ದೇವಸ್ಥಾನಕ್ಕೆ ಒಂದು ವರ್ಷಕ್ಕೊಮ್ಮೆ ಓಪನ್ ಆಗೋ ದೇವಿರಮ್ಮ ದೇವಸ್ಥಾನಕ್ಕೆ ಆರತಿಯನ್ನ ಬೆಳಗ್ತಾರೆ ಬೆಂಡಿಗ ಬೆಂಡಿಗ ದೇವಸ್ಥಾನಕ್ಕೆ ಆರತಿಯನ್ನ ಬೆಳಗುತ್ತಾರೆ ಎಳ್ಳು ಆರತಿ ಇರ್ಬೋದು ತಮ್ಟದ ಆರತಿ ಇರ್ಬೋದು ಕೊಬ್ಬರಿ ಆರತಿ ಅವ್ರವ್ರ ಮನೇಲಿ ಯಾವ್ದುಯಾವ್ದ್ ಇಷ್ಟ ಆಗುತ್ತೆ ಇಂಥ ಆರತಿಗಳನ್ನ ಮಾಡಿ ದೇವಿರಮ್ಮ ದೇವಸ್ಥಾನಕ್ಕೆ ಆರತಿಯನ್ನ ಬೆಳಗುತ್ತಾರೆ ಮತ್ತು ದೀಪಾವಳಿ ಹಬ್ಬದಲ್ಲಿ ಹಿರಿಯರಿಗೆ ಎಡೆ ಇಡೋದಾಗಿರ್ಬೋದು ನಾನ್ವೆಜ್ ಅಂದರೆ ನಾನ್ವೆಜ್ಜು ಹಿರಿಯರಿಗೆ ಎಡೆ ಇಡೋದಾಗಿರ್ಬೋದು ಎಲ್ಲಾ ಮಾಡಿ ಮಾಡ್ತಾರೆ ಮತ್ತು ಯುಗಾದಿ ಯುಗಾದಿ ಅಂದರೆ ನಮಗೆ ಹೊಸ ವ ಹಿಂದುಗಳ ಹಬ್ಬ ಹೊಸ ವರ್ಷ ಹಿಂದುಗಳಿಗೆ ಏ ಈ ಹಬ್ಬ ಪ್ರಕೃತಿ ಚಿಗ್ರೋದು ಆಗಿರ್ಬೋದು ಎಲೆಗಳು ಇವುನ್ನ ಇದಕ್ಕೆ ಯುಗಾದಿ ಅಂತ ಹೇಳ್ತಾರೆ ಯುಗಾದೀ ಹಬ್ಬದಲ್ಲಿ ಎಲ್ಲರು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕಿ ಹೋಳ್ಗೆ ಮಾಡಿ ಎಲ್ಲರ್ ಮನೆಲ್ಲು ಸಿಹಿ ಮಾಡಿ ನನ್ನ ದೇವರಿಗ್ ಎಲ್ಲ ಎಡೆಯನ್ನು ಇಟ್ಟು ಯುಗಾದಿಯನ್ನು ಆಚರಿಸುತ್ತಾರೆ ಸಂಕ್ರಾಂತಿ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಹಾಂ ಎಳ್ಳು ಬೆಲ್ಲ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ಮನೆ ಮನೆಗೆ ಹೆಣ್ಮಕ್ಳು ತುಂಬ ಅಲಂಕಾರದಿಂದ ಎಳ್ಳು ಬೆಲ್ಲವನ್ನು ಬೀರುತ್ತಾರೆ ಇದರಿಂದ ಸಿಹಿ ಮಾತಾಡಲು ಇಷ್ಟ ಪಡುತ್ತಾರೆ ಮತ್ತು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಸಹ ಮಾಡುತ್ತಾ ನಮ್ಮ ಸಹ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನು ಮಾಡುತ್ತಾರೆ ಮತ್ತು ಕೋ